ಕ್ರೀಡೆಗಳು ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿದೆ ಕ್ರೀಡೆಯಿಂದ ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶವು ಕಡಿಮೆ ಆಗುತ್ತದೆ ಮತ್ತು ನಮ್ಮ ರಕ್ತ ಸಂಚಲನವು ಸರಿಯಾಗಿ ಆಗುತ್ತದೆ ಮತ್ತು ದೈಹಿಕ ಕ್ರೀಡೆಗಳಿಂದ ಮತ್ತು ನಮಗೆ ತುಂಬಾ ಹಾರ್ಟಿಗೆ ತುಂಬಾ ಬೆನಿಫಿಟಿದೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತೆ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಆಗುತ್ತೆ ಕ್ರೀಡೆ ಆಡೋದ್ರಿಂದ ನಮ್ಮಿಂದ ಬೆವರುತನ ಹೊರಗಡೆ ಬರುತ್ತೆ ನಮ್ಮಲ್ಲಿರುವ ಎಲ್ಲ ಹೊಲಸಾದ ಹೊಲಸಾದ ವೇಸ್ಟ್ ಪ್ರಾಡಕ್ಟ್ ಏನಿದೆ ಅದು ನಮ್ಮ ಸ್ವೆಟ್ಟಿಂದಾನೇ ಹೊರಗಡೆ ಬರುತ್ತೆ ಅದು ಯಾವಾಗ ಬರುತ್ತೆ ಅಂದರೆ ನಾವು ಯಾವಾಗ ಕ್ರೀಡೆಗಳನ್ನು ಜಾಸ್ತಿ ಆಡ್ತೀವಲ್ಲಾ ಆವಾಗೆಲ್ಲ ನಮ್ಮ ಹೊ ನಮ್ಮ ಮೈಯಲ್ಲಿರುವ ಎಲ್ಲ ವೇಸ್ಟ್ ವೇಸ್ಟ್ ಪದಾರ್ತಗಳು ನಮ್ಮ ಬೆವರಿಂದಾನೇ ಹೊರಗಡೆ ಬರುತ್ತೆ ಮತ್ತು ಕ್ರೀಡೆಯಿಂದ ತುಂಬಾ ಹೆಲ್ತಿಯಾಗಿರಬಹುದು ಯಾಕಂತಂದರೆ ನಮ್ಮಲ್ಲಿರುವ ಕೊಬ್ಬಿನ ಅಂಶ ಎಲ್ಲವೂ ಕ್ರೀಡೆಯಿಂದಲೇ ಕರಗಿ ಹೋಗುತ್ತದೆ ಯಾಕಂದರೆ ನಮ್ಮದು ಹಾರ್ಟ್ ರೇಟು ಮತ್ತು ನಾವು ಚೆನ್ನಾಗಿ ಕ್ರೀಡೆ ಆಡಿದರೆ ನಮ್ಮ ಹಾರ್ಟ್ ಸ್ಟ್ರೆಂಥ್ ಚೆನ್ನಾಗಿ ಆಗುತ್ತೆ ಮೆದುಳು ತುಂಬ ವರ್ಕಾಗಿ ಚೆನ್ನಾಗಿ ಮಾಡುತ್ತೆ ನಮ್ಮ ಲೆಗ್ಸುಗಳೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಮಸಲ್ಸುಗಳೆಲ್ಲ ಚೆನ್ನಾಗಾಗಿ ವರ್ಕ್ ಆಗುತ್ತೆ ಕ್ರೀಡೆಯಿಂದ ತುಂಬಾ ಲಾಭ ಇದೆ ಕ್ರೀಡೆಯಿಂದ ಜನರ ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿಯಲ್ಲಿ ತುಂಬ ಬದಲಾವಣೆ ಆಗುತ್ತೆ ಕ್ರೀಡೆ ಆಡೋದರಿಂದ ದೈಹಿಕದಲ್ಲಿ ಶಕ್ತಿಯನ್ನು ಹೊಂದುತ್ತಾರೆ ಮತ್ತು ಮಾನಸಿಕ ಆರೋಗ್ಯದಲ್ಲಿ ತುಂಬಾ ಚೇತರಿಸಿಕೊಳ್ಳುತ್ತಾರೆ ಮಾನಸಿಕ ಅಂತಂದರೆ ಯಾವುದೇ ಚಿಂತೆಯಲ್ಲಿ ಇರುವುದು ಯಾವುದೇ ಸ್ಯಾಡಲ್ಲಿರುವುದು ಇವೆಲ್ಲ ಹೋಗಿಬಿಟ್ಟು ದೈ ಕ್ರೀಡೆಯಿಂದ ತುಂಬ ಸಂತೋಷವಾಗಿ ಇರ್ತಾರೆ ಯಾಕಂದರೆ ಕ್ರೀಡೆ ಆಡೋದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಮ್ಮ ಮೆದುಳಿನಲ್ಲಿ ಕೆಲಸ ನಮ್ಮ ಎಲ್ಲ ಟೆನ್ಷನನ್ನು ದೂರ ಮಾಡಿ ನಮಗೆ ಆರಾಮಾಗಿ ಇರುವಂತೆ ಅದು ಮಾಡುತ್ತದೆ ಅದಕ್ಕೆ ಕ್ರೀಡೆಗಳು ತುಂಬಾ ಲಾಭಕಾರಿ ಆಗಿವೆ ನಮ್ಮ ದೇಹಕ್ಕೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿಯಾಗಿವೆ ಕೊಲೆಸ್ಟ್ರಾಲು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿರುವ ಕೊಬ್ಬುಗಳನ್ನು ಮ ಕೊಬ್ಬುಗಳು ಕೂಡ ಕಡಿಮೆ ಆಗುತ್ತದೆ ಮತ್ತು ಜೀವನದಲ್ಲಿರುವ ಸ್ಟ್ರೆಸ್ಸು ಟೆನ್ಷನು ಎಲ್ಲ ರಿಲೀಫ್ ಆಗೋಕ್ಕೆ ನಮ್ಮ ಕ್ರೀಡೆಗಳು ನಮಗೆ ಸಹಾಯ ಮಾಡುತ್ತೆ ಮಾನಸಿಕವಾಗಿ ಸ್ವಸ್ಥವಾಗಿ ಇರೋದಕ್ಕೂ ಕ್ರೀಡೆಯು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ನಾವು ಯಾವಾಗಲೂ ಜನರಿಗೆ ಕ್ರೀಡೆಯನ್ನು ಆಡೋದಕ್ಕೆ ಹೇಳಬೇಕು ಯಾಕಂದರೆ ಕ್ರೀಡೆಯಿಂದ ತುಂಬಾ ಲಾಭ ಇದೆ ಜನರಿಗೆ ಎಲ್ಲ ಬೇ ದಪ್ಪ ಇರೋವ್ರಿಗೆ ಎಲ್ಲ ಸ್ಲಿಮ್ ಆಗ್ಬೋದು ಅದಕ್ಕೆ ಅವರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ನಮ್ಮ ಎಲ್ಲ ಅಂಗಗಳು ಚೆನ್ನಾಗಿ ಆಕ್ಸಿಜನ್ಗೆ ಆಕ್ಸಿಜನ್ ರೀಚ್ ಆಗುತ್ತೆ ನಾವು ಜಾಸ್ತಿ ಆಡಿದಂತೆ ನಮ್ಮ ಮೆದುಳಿಗೆ ನಮ್ಮ ಹೃದಯಕ್ಕೆ ನಮ್ಮ ಬ್ಲಡಲ್ಲಿ ಎಷ್ಟು ಆಕ್ಸಿಜನ್ ಬೇಕು ಎಲ್ಲ ಸರಿಯಾಗಿ ಸಂಚಲನ ಆಗುತ್ತೆ ಆದ್ದರಿಂದ ನಮ್ಮ ಮಾನಸಿಕ ಪರಿಸ್ಥಿತಿಯಲ್ಲಿ ತುಂಬಾ ಚೇತರಿಕೆ ಆಗುತ್ತೆ ಕ್ರೀಡೆಯಿಂದ ತುಂಬಾ ಲಾಭಕಾರಿ ಆಗಿದೆ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಯಾಕಂದರೆ ಮಾನಸಿಕ ಆರೋಗ್ಯದಲ್ಲಿ ಈಗ ಇವಾಗಿನ ಬ್ಯುಸಿ ಸೆಡ್ಯೂಲಲ್ಲಿ ತುಂಬಾ ಜನರು ಸ್ಟ್ರೆಸಲ್ಲಿದ್ದಾರೆ ಅದಕ್ಕೆ ಎಲ್ಲರಿಗೆ ಕ್ರೀಡೆ ಆಡುವುದು ಉತ್ತಮವಾಗಿದೆ ಯಾಕಂದರೆ ಕ್ರೀಡೆಯಿಂದ ಮಾನಸಿಕ ಚೇತರಿಸಿಕೊಳ್ಳುತ್ತಾರೆ ಮತ್ತು ದೇಹದಲ್ಲಿಯೂ ಬಲ ಹೊಂದುತ್ತಾರೆ ಅಂತ ನಾವು ನಂಬಿದ್ದೇವೆ ಮತ್ತು ಅದೇ ರೀತಿಯಾಗಿ ಎಲ್ಲ ಜನರು ಕ್ರೀಡೆಯನ್ನು ಆಡ್ಬೇಕಂತಂದು ನಾವು ಕೇಳಿಕೊಳ್ಳುತ್ತೇವೆ